ಹಲೋ ಹಾಂ ಹೇಳಿ ಹಾಂ ಹೇಳಿ ಹೌದು ಹೇಳಿ

ಹ್ಞೂ ಮತ್ತೆ ಹೇಳಿ ಹ್ಞೂ ಟೂರಿಸ್ಟ್ ಪ್ಲೇಸಿಗೆ ಬಂದು ವಿಜಯನಗರ್ರಲ್ಲಿ ಮೇಯ್ನ್ ಬಂದು ಹಂಪಿ ಆಮೇಲೆ ಟಿ ಬಿ ಡ್ಯಾಮ್ ಆಮೇಲೆ ಪಂಪವನ ಪಾರ್ಕ್ ಆಮೇಲೆ ಪಂಪವನ ಪಂಪವನ ಸರೋವರ ಅಂಜನಾದ್ರಿ ಬೆಟ್ಟ ಆಮೇಲೆ ಗುಂಡಾ ಫಾರೆಸ್ಟ್ ಅಂತ ಹೇಳಿ ಹಾಂ ಈ ಥರ ಇದ್ದಾವೆ ಮತ್ತು ಚಿಕ್ಕ ಪುಟ್ಟವು ಹುಲಿಗೆಮ್ಮ ದೇವಸ್ಥಾನ ಅಂತಹೇಳಿ ಹೀಗೆ ಸಣ್ಣ ಪುಟ್ಟ ದೇವಸ್ಥಾನ ಕೂಡ ಇದಾವೆ ಹಂಪಿದು ಇನ್ನು ನೋಡೋಕೆ ಮೆ ಒಂದು ತಿಂಗಳಾದ್ರೂ ಕಡಿಮೆಯೇ ಬಟ್ ಆದರೆ ನಾವು ಮೇಯ್ನ್ ಮೇಯ್ನ್ ಗುಡಿಗೋ ಗುಡಿಗಳ್ನ ಅಥವಾ ಯಾವ್ದಾರ ಒಂದು ಮೇಯ್ನ್ ಮೇಯ್ನ್ ಗುಡಿಗಳು ಮತ್ತು ಅಲ್ಲಿರೋ ಅಂದರೆ ಮೇಯ್ನ್ ಮೇಯ್ನ್ ಬೇಕಾಗಿರೋವಂಥದ್ದು ತುಂಬ ನರಸಿಂಹ ದೇವಸ್ಥಾನ ಆಗಿರ್ಬೋದು ವಿಜಯವಿಟ್ಠಲ ದೇವಸ್ಥಾನ ಆಗಿರ್ಬೋದು ಈ ಥರ ಬೇರೆ ಬೇರೆ ವಿಜಯನಗರ ರಥ ಕಲ್ಲಿನ ರಥ ಆಗಿರ್ಬೋದು ಈ ಥರ ಪ್ರಾಮುಖ್ಯತೆ ಹೊಂದಿರುವಂಥ ಪ್ಲೇಸಸ್ ನೋಡ್ಬೋದು ಅಂದ್ರೆ ಒಂದು ವಾರದಲ್ಲಿ ಎಲ್ಲ ಮುಗಿಸ್ಬೋದು ಮ್ಯಾಮ್

ಹಾಂ ಮಾಡ್ಬೌದು ಮ್ಯಾಮ್ ಮಾಡ್ಬೌದು ಮಾಡ್ಬೌದು ಮ್ಯಾಮ್ ಟೂ ಡೇಸ್ ತ್ರೀ ಡೇಸಲ್ಲಿ ಮಾಡ್ಬೌದು ಮೇಬಿ ಹಾಂ ಮ್ಯಾಮ್ ಇಲ್ಲಿ ಹಾಂ ಮ್ಯಾಮ್ ಉಳ್ಕೊಳೊದಕ್ಕೆ ರೆಸ್ಟೋರೆಂಟ್ ಇದೆ ಮ್ಯಾಮ್ ಹಂಪಿಯಲ್ಲಿ ಬೇಕಾರೆ ಹಂಪಿಯಲ್ಲಿ ಕೂಡ ಇದೆ ಮ್ಯಾಮ್ ಇಲ್ಲ ನಾವು ಹೊಸಪೇಟೆ ಸಿಟಿಯಲ್ಲಿ ಇರ್ತೀವಿ ಅಂದರೂ ಕೂಡ ಅಲ್ಲಿ ಕೂಡ ಹೋಟೆಲ್ಸ್ ಇದ್ದಾವೆ ಮತ್ತು ಲಾಡ್ಜಸ್ ಇದ್ದಾವೆ ಮತ್ತು ಊಟ ಮಾಡಕ್ಕೆ ನೀವು ಅಪ್ಟು ಒಂದು ಮಾರ್ನಿಂಗಿಂದ ಹಿಡ್ದ್ ಸಂಜೆವರೆಗೂ ಏನೇನು ಬೇಕು ಐಟಮ್ಸ್ ತಿನ್ನೋದಿಕ್ಕೆ ಎಲ್ಲ ಎಲ್ಲ ಸಿಗುತ್ತೆ ಮ್ಯಾಮ್ ಹಾಂ ಲೋಕಲ್ ಫುಡ್ಸ್ಗಳು ಸಿಗುತ್ತೆ ಹಾಂ ಮ್ಯಾಮ್ ಆ ಥರ ಕೂಡ ಸಿಗುತ್ತೆ

ಹಾಂ ಖಂಡಿತ ಮ್ಯಾಮ್ ಬನ್ನಿ ಹಾಂ ಓಕೆ ಮ್ಯಾಮ್ ಖಂಡಿತ ಬನ್ನಿ ಹಾಂ ಮಾಡ್ತೀನಿ ಮ್ಯಾಮ್ ಹ್ಞೂ ಹಾಂ ಆಯಿತು